ಹಾಂ ಯಾವತ್ತು ಹಾಂ ಡೇಟ್ ಹೇಳ್ತೀರಾ ಟ್ವೆಂಟಿ ಸೆಕೆನ್ ಯಾವುದ್ರಲ್ಲಿ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಅಂದರೆ ಮಾಮೂಲಿ ಜನ್ರಲ್ ಥರಾನೇ ಇರುತ್ತೆ ಬಟ್ ನಿಮಗೆ ಸೀಟ್ ರಿಸರ್ವ್ ಇರುತ್ತೆ ಸ್ಲೀಪರಲ್ಲಿ ಅಂದರೆ ನಿಮ್ದು ಹೈದ್ರಾಬಾದ್ ಅಲ್ಲವಾ ಲಾಂಗ್ ಜರ್ನಿ ಇರುತ್ತಲ್ವಾ ಸ್ಲೀಪರ್ ಆದರೆ ನಿಮಗೆ ಮಲ್ಕೊಳಕ್ಕೂ ಜಾಗ ಇರತ್ತೆ ಮತ್ತು ಊಟ ತಿಂಡಿ ಎಲ್ಲ ನಮ್ಮದೇ ಫೆಸಿಲಿಟಿ ಕೊಡ್ತೀವಿ ನಾವೇ ಕೊಡ್ತೀವಿ ನೀವು ಹೊರ್ಗಡೆಯಿಂದ ಏನು ತರೋ ಅವಶ್ಯಕತೆ ಇಲ್ಲ ಮತ್ತು ವಾಶ್ರೂಮೆಲ್ಲ ಕ್ಲೀನಾಗಿರುತ್ತೆ ಬಟ್ ಫಸ್ಟ್ ಕ್ಲಾಸಲ್ಲಿ ಹಂಗೇನು ಇರೋಲ್ಲ ತುಂಬ ಹಾಂ ಲಗೇಜ್ ಎಲ್ಲ ಇರುತ್ತೆ ನಿಮ್ಮ ಹತ್ರನೇ ಇಟ್ಟಿರ್ತೀವಿ ನಿಮ್ಮ ಲಗೇಜನ್ನ

ಹಾಂ ಒಂದು ನಿಮಿಷ ನೋಡ್ತೀನಿ ಸೀಟ್ ಖಾಲಿ ಇದೆಯಾ ಅಂತ ನಿಮ್ಗೆ ಈಗ ಸ್ಲೀಪರಿಗೆ ಬೇಕಾ ಫಸ್ಟ್ ಕ್ಲಾಸಿಗೆ ಬೇಕಾ ಅಲ್ಲ ನೀವು ಡೇಟ್ ಹೇಳಿ ನನಗೆ ಆವತ್ತಿನ ದಿನ ಟೈಯ ಯಾವ್ದರೂ ಟ್ರೈನ್ ಇದೆ ಎಷ್ಟು ಗಂಟೆಗೆ ಇದೆ ಅಂತ ನಾ ಹೇಳ್ತಿನಿ ಸೊ ಅದ್ರ ಪ್ರಕಾರ ನೀವು ಬೇಕಾದ್ರೇ ಹೇಳಿ ಎಷ್ಟ್ ಯಾವ ಟೈಮಿಂಗ್ಸಿಗೆ ಬೇಕು ಅಂತ

ಟ್ವೆಂಟಿ ಸೆಕೆಂಡ್ ಅರ್ಲಿ ಮಾರ್ನಿಂಗ್ ಆಂ ಒಂದು ನಿಮಿಷ ಚಕ್ ಮಾಡ್ತೀನಿ ಓಹ್ ಅರ್ಲಿ ಮಾರ್ನಿಂಗ್ ಇಲ್ಲ ಒಂದು ಟೆನ್ ಹಂಗಿದೆ ಸೊ ನೀವು ಟೆನ್ ಹಂಗ್ ಇಲ್ಲಿಂದ ಹೊರ್ಟು ಟ್ರೈನ್ ಹೊರಟ್ರೆ ಇವ್ನಿಂಗ್ ಇಲ್ಲ ನೈಟ್ ಹೊತ್ತಿಗ್ ನೀವು ಅಲ್ಲಿ ಹೈದರಾಬಾದಿಗ್ ರೀಚ್ ಆಗ್ತೀರ ಮ್ಯಾಮ್ ಅಲೋ ಹಾಂ ಕೇಳಿ ಹೇಳಿ ವಾಚ್ ಬೇಕಾಗ್ತಿತ್ತು ಹಾಂ ಹಾಂ ಸರಿ ಹೆ ಹಾಂ ಸರಿ ಒಬ್ಬರೇ ಬರ್ತೀರಾ ಸ ಇಲ್ಲ ಇನ್ನೊಬ್ರು ಪ್ಯಾಸೆಂಜರ್ ಇದ್ದಾರಾ ಒಬ್ಬರೇನಾ ಸೊ ನಿಮ್ಮ ಜೊತೆ ಇನ್ನೊಬ್ಬರು ಆ್ಯಡ್ ಆಗ್ತಾರೆ ಏಕೆಂದರೆ ಒಬ್ಬರು ಒಂದೇ ಒಬ್ಬರಿಗೆ ಕೊಡೊಕ್ಕಾಗಲ್ಲ ಸೊ ನಾಲ್ಕು ಇರುತ್ತೆ ಒಂದು ಸ್ಲೀಪರಲ್ಲಿ ಸೊ ಇನ್ನೊಂದು ಎಕ್ಸ್ಟ್ರಾ ಇದೆ ಟು ಒಂದಿದೆ ಅದಲ್ಲಿ ನೀವೊಬ್ರು ಇರ್ತೀರ ಇನ್ನೊಬ್ರು ಯಾರಾದ್ರು ಬರ್ತಾರೆ ಅಲೋ ಮಾಡ್ತೀರಾ ಹಾಂ ಸರಿ ಬುಕ್ ಮಾಡ್ತೀನಿ ನಿಮ್ಮ ನಂಬರ್ಗೆ ಎಲ್ಲ ವೆರಿಫಿಕೇಷನ್ ಬರುತ್ತೆ ಡಿಟೇಲ್ಸ್ ಬರುತ್ತೆ ಅದು ಚೆಕ್ ಮಾಡ್ಕೊಳ್ಳಿ ಸರಿ ಥ್ಯಾಂಕ್ ಯು